ಎಸ್ ಹಾಂ ಹೇಳಿ ಮೇಡಮ್ ಹೇಳಿ ಮೇಡಮ್

ವರ್ಕ್ ಆಗ್ತಿಲ್ಲ ಅಂದರೆ ಯಾವ ಡಿವೈಸ್ ವರ್ಕ್ ಆಗ್ತಿಲ್ಲ ಮೇಡಮ್ ಅದು ಓಕೆ ಇಲ್ಲಿ ಇದು ಮೇಡಮ್ ಬಳ್ಳಾರೀ

ಅಲ್ಲ ಮೇಡಮ್ ಈಗ ನಮ್ಮ ಆಪಿಸ್ ಹತ್ತಿರ ಬಂದುಬಿಟ್ಟು ಇದು ಗಾಂಧಿನಗರ ಬರ ಭರತ್ ರೆಡ್ಡಿ ಆಫೀಸ್ ಅಂತ ಬರುತ್ತೆ ಅದ್ರ ಪಕ್ಕದಲ್ಲಿ ನಾ ಅನುಪಮ ನರ್ಸಿಂಗ್ ಹೋಮ್ ಹತ್ತಿರ ಇದೆ ಮೇಡಮ್ ಬರೋಕಾಗುತ್ತಾ ಮೇಡಮ್ ನಾವು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಮತ್ತೆ ಊಟಕ್ಕೆ ಒಂದುವರೆಗೆ ಹೋಗ್ತಿವಿ ಮತ್ತೆ ಮೂರು ಗಂಟೆಗೆ ಬರ್ತಿವಿ ಮೇಡಮ್ ಮತ್ತೆ ನಾನು ನೈಟ್ ಎಂಟು ಗಂಟೆವರೆಗೆ ಇರ್ತೆನೆ ಮೇಡಮ್ ನೀವು ಅದು ಸ್ಕ್ರೀನ್ ಅಂತಂದರೆ ಅದು ಸ್ಲೋ ಆಗಿದ್ಯಲ್ಲ ಮೇಡಮ್ ಅದರಲ್ಲೆ ನೋಡ್ಬೇಕು ಮ್ಯಾಮ್ ಏನಾದರು ವೈರಸ್ ಅಟ್ಯಾಕ್ ಆಗಿದೆಯಾ ಇಲ್ಲ ಅಂತ ನಾವು ಯಾಕೆಂದ್ರೆ ನಾವು ಇಲ್ಲಿ ನಾವು ಸಿಸ್ಟಮ್ ಇಟ್ಬಿಟ್ಟು ಚೆಕ್ ಮಾಡಿ ಏನಾಗಿದೆ ಅಂತ ಕೈಯಲ್ಲಿ ಹಿಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಡಿವೈಸಿನ ಅದೇ ಮೇಡಮ್ ಅದೇ ಮೇಡಮ್ ಈಗ ನೀವೂ ಅನ್ವಾಂಟೆಡೂ ಈಗ ನೋಡಿ ಮೇಡಮ್ ಅನ್ವಾಂಟೆಡ್ ಆ್ಯಪ್ಸ್ ಏನು ಹಾಕೊಂಡಿದಿರ ಇಲ್ಲಂದ್ರೆ ಬ್ಯಾಕ್ಗ್ರೌಂಡು ಒಂದು ಆ್ಯಪ್ಸ್ ಏನಾದರು ರನ್ನಿಂಗ್ ಆಗ್ತಿದ್ಯಾ ಹಾಂ ಹಾಂ ಹಾಂ ಇಲ್ಲ ಮೇಡಮ್ ನಾವು ಏನು ಹೇಳ್ತಯಿದ್ವಿ ಅದೆ ಮೇಡಮ್ ನೀವು ಈಗ ಯಾವುದಾದ್ರು ಅನ್ವಾಂಟೆಡ್ ಆ್ಯಪ್ ಹಾಕೊಂಡು ಇರ್ತಿರಲ್ವಾ ಆ ಆ್ಯಪ್ಸ್ ಹಾಕ್ಕೊಂಡಾಗ ಏನಾಗಿರುತ್ತೆ ಬ್ಯಾಕ್ಗ್ರೌಂಡ್ ನೀವು ಅನ್ಇನ್ಸ್ಟಾಲ್ ಮಾಡಿದರು ಕೂಡ ಅದ್ರಲ್ಲಿ ಏನಾದರು ಹಿಂದಗಡೆ ವರ್ಕ್ ಆಗ್ತಯಿರುತ್ತೆ ಮೇಡಮ್ ಹಾಗಾಗಿ ಅಲ್ಲಿ ನಾವು ಏನಾಗಿದೆ ಅಂತ ನೋಡಬೇಕಾಗತ್ತೆ ಮೇಡಮ್ ಯಾಕೆಂದ್ರೆ ಈಗ ಬ್ಯಾಟ್ರಿ ಅಂತಂದ್ರೆ ಈಗಿನ ನಿಮ್ಮದು ಯಾವ್ದು ಮೇಡಮ್ ನಿಮ್ಮದು ಸ್ಯಾಮ್ಸಾಂಗು ಮಾಡಲ್ ಎ ಸವೆಂಟಿ ಒನ್ನ ಇಲ್ಲ ಜ ನೀವು ತಾ ಅದು ಮ್ಯಾಮ್ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾವೊಂದು ಫೈವ್ ಹಂಡ್ರೆಡ್ಡಿಂದ ಸ್ಟಾರ್ಟ್ ಮಾಡ್ತಿವಿ ತ್ರಿ ಹಂಡ್ರೆಡ್ ಫೈವ್ ಹಂಡ್ರೆಡ್ಡಿಂದ ಫಸ್ಟ್ ನೋಡ್ಬೇಕು ಬೇಸಿಕ್ ಸರ್ವಿಸ್ ಅಂತಂದರೆ ತ್ರಿ ಹಂಡ್ರೆಡ್ ಇರತ್ತೆ ಮೇಡಮ್ ಇನ್ನು ಒಳಗಡೆ ಏನಾದರು ಡಿವೈಸ್ ಹೋಗೋಕೇನು ಚಾನ್ಸಸ್ ಇಲ್ಲ ನೋಡಣ ಬನ್ನಿ ನೀವು ಈಗ ಬನ್ನಿ ಮೇಡಮ್ ತಗೊಂಡು ಬನ್ನಿ ಇಲ್ಲ ಮೇಡಮ್ ನಾವು ಕರೆಕ್ಟ್ ಆಗಿ ನಾಳೆ ಮಾರ್ನಿಂಗ್ ಬಂದುಬಿಡಿ ಮೇಡಮ್ ಓಕ್ ಹತ್ತು ಗಂಟೆಗೆ ಬಂದು ಬಿಡಿ ಮೇಡಮ್ ಓಕೆ